ದಾವಣಗೆರೆ ಜಿಲ್ಲೆಯ ಮಹಿಳೆಯರು ಯಾವುದೇ ರೀತಿಯ ಸಬ ಸಮಸ್ಯೆಗಳನ್ನು ಎದುರಿಸುತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಹೇಗೆ ಶಿಕ್ಷಣದಲ್ಲಾಗಲಿ ಉದ್ಯೋಗ ಅವಕಾಶಗಳಲ್ಲಾಗಲಿ ಸಾಮಾಜಿಕ ಸ್ಥಾನಮಾನಗಳಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಮುಂದಿನ ಹೆಜ್ಜೆಯಲ್ಲಿ ಇದ್ದಾರೆ ಮೊದಲನೆಯ ಸ್ಥಾನದಲ್ಲಿದ್ದಾರೆ ಹೆಣ್ಣು ಗಂಡು ಎಂಬ ಲಿಂಗಭೇದವನ್ನು ಮಾಡುತ್ತಿಲ್ಲ ಸಮಾನತೆಯಿಂದನೇ ನೋಡ್ತಾರೆ ಇವಾಗ ಬಸ್ಸುಗಳಲ್ಲಾಗಲಿ ಯಾವುದೇ ರೀತಿಯ ಒಂದು ಕ್ಷೇತ್ರಗಳಲ್ಲಾಗಲಿ ಮಹಿಳೆಯರ ಪಾತ್ರ ಹೆಚ್ಚಿಗೆ ಆಗಿದೆ ಇವಾಗ ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಡೇನೂ ಫೆಸಿಲಿಟೀಸ್ ಆಗಿದೆ ಸಕ್ಕರೆ ಕಾಯ್ಲೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬೇಗನೆ ಬಗೆಹರಿಸುವಂಥ ಒಂದು ಕಾರ್ಯದಲ್ಲಿ ಇದೆ ನಮ್ಮ ದಾವಣಗೆರೆ ಆದಷ್ಟು ನಮ್ಮ ದಾವಣಗೆರೆಯಲ್ಲಿ ಮಹಿಳೆಯರು ಸಮಸ್ಯೆಗಳನ್ನು ಎದುರಿಸುತ್ತಿಲ್ಲ ಅನ್ನುವುದು ನನ್ನ ಮನವರಿಕೆ